ಒಂಬತ್ತು ಜನವರಿ ಎರಡು ಸಾವಿರದ ಎಂಟು ಇಪ್ಪತ್ತೇಳು ಮೇ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಮೇಯ್ ಜುಲಾಯ್ ಎರಡು ಸಾವಿರದ ಹದಿನಾಲ್ಕು ಎರಡು ಅಕ್ಟೋಬರ್ ಎರಡು ಸಾವಿರದ ಹದಿನೈದು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು